ಚಿಲ್ಲರೆ ವ್ಯವಹಾರ ಅಂಗಡಿ ಹಿಟ್ಟಿನ ಗಿರಣಿ ಬಟ್ಟೆ ಅಂಗಡಿ ಕೋಳಿ ಫಾರ್ಮಿಂಗ್ ರಸ ಗೊಬ್ಬರ ಮತ್ತು ಕೀಟನಾಶಕ ಅಂಗಡಿ ಡೈರಿ ಕೇಂದ್ರ ಹಣ್ಣು ಮತ್ತು ತರಕಾರಿಗಳ ಅಂಗಡಿ ಡಾಕ್ಟರ್ ಕ್ಲೀನಿಕ್ ಸೈಕಲ್ ರಿಪೇರ್ ಅಂಗಡಿ